ಹೌದು ನಮ್ಮ ಗ್ರಾಮದಲ್ಲಿರುವ ಶಾಲೆಗಳಲ್ಲಿ ಉತ್ತಮ ಶೌಚಾಲಯ ಕುಡಿಯುವ ನೀರು ಪುಸ್ತಕಗಳು ಡೆಸ್ಕ್ಗಳು ಮತ್ತು ಬೆಂಚ್ಗಳು ಹಾಗೂ ಊಟದ ವ್ಯವಸ್ಥೆಗಳಿವೆ ಅದರಲ್ಲಿ ನಮಗೆ ಸುಧಾರಣೆಯಾಗಬೇಕಾಗಿರುವ ದು ಯಾವುದೆಂದರೆ ನಮ್ಮ ಶಾಲೆಯಲ್ಲಿ ಎಲ್ಲ ವಿಷಯಗಳಿಗೆ ಶಿಕ್ಷಕರು ಇಲ್ಲ ಆದ್ದರಿಂದ ನಮಗೆ ಶಿಕ್ಷಕರು ಬೇಕಾಗಿದ್ದಾರೆ ಇದು ನನಗೆ ಸುಧಾರಣೆಯಾಗಿಲ್ಲ